ಹಾಂ ಇಲ್ರಿ ಹಾಂ ಹೌದು ರೀ ಮೇಡಮ್

ಹಾಂ ಈಗ ಸದ್ಯಕ್ಕೆ ಫಿಫ್ಟಿ ತೌಸಂಡ್ ಇದೆ ರೀ ನೀವು ಆರ್ಡ್ರ್ ಕೊಟ್ಟ ದಿನ ಯಾವ ರೇಟ್ ಇರುತ್ತೆ ಆ ರೇಟ್ನ ಹಾಕ್ತೀವಿ ನಾವು ನೀವು ಯಾವಾಗ ಬರ್ತೀರಾ ಆರ್ಡ್ರ್ ಕೊಡೋದಕ್ಕೆ

ಹಾಂ ಹಾಂ ಓಕೆ ಮೇಡಮ್ ಬನ್ನಿ ನೀವು ನೀವು ಬರ್ರಿ ಆರ್ಡ್ರ್ ತಗೊಳ್ಳೋಣ ತಗೊಂಡು ನೀವೂ ಯಾವಾಗ ಹೇಳ್ತೀರಾ ಆವಾಗ ಕೊಡ್ತೀವಿ

ಹಾಂ ಈಗ ಆಗುತ್ತೆ ರೀ ಮೇಡಮ್ ಮಾಡಿ ಕೊಡ್ತೀವಿ ರೀ

ಹಾಂ ಓಕೆ ಮೇಡಮ್ ನೀವೂ ಆಮೇಲೆ ತಗೊಂಡು ಹೋದ್ಮೇಲೆ ಜುವೆಲರಿ ತೊಗೊಂಡು ಹೋಗ್ಬೇಕಾದರೆ ನೀವು ಅದ್ರ ಪೂರ ಅಮೌಂಟು ಕೊಡಿ ಅಂತೆ

ಹಾಂ ಓಕೆ ಓಕೆ

ಹಾಂ ಓಕೆ ಮೇಡಮ್ ಆಗಲಿ ರೀ ಬರ್ರಿ

ಹಾಂ ಓಕೆ ಮೇಡಮ್ ಹಾಂ ರೀ